ನನಗೆ ಒಬ್ಬಳು ತಂಗಿ ಸಹೋದರಿ ಇದ್ದಾಳೆ ಅವಳಿಗೆ ನನಗೆ ಹೋಲಿಕೆ ತುಂಬನೇ ವ್ಯತ್ಯಾಸ ಇದೆ ನಾವಿಬ್ಬರೂ ಒಂದೇ ಥರ ಇಲ್ಲವೇ ಇಲ್ಲ ನಾನು ಉದ್ದವಾಗಿದ್ದೀನಿ ಅವಳು ಗುಡ್ ಗಿಡ್ಡವಾಗಿ ಗಿಡ್ಡ ಇದ್ದಾಳೆ ನನಗೂ ಅವ್ಳಿಗೂ ತುಂಬ ಅಜ ಗಜಾಂತರ ಸಭಾವದಲ್ಲಿ ಆಗಲಿ ಯಾವುದ್ರಲ್ಲೇ ಆಗಲಿ ತುಂಬ ಅಜಗಜಾಂತರ ಅವಳು ನೇರ ನುಡಿ ಈಗ ಏನು ಅನ್ನಿಸುತ್ತೋ ಅದನ್ನು ಹಾಗೆ ಹೇಳಿಬಿಡ್ತಾಳೆ ಆಮೇಲೆ ತುಂಬ ಧೈರ್ಯ ಜಾಸ್ತಿ ಏನು ಬೇಕಾದರೂ ಮಾಡ್ತಾಳೆ ಯಾವುದಕ್ಕೂ ಹೆದರೋದಿಲ್ಲ ನಾನು ಸ್ವಲ್ಪ ಹಿಂಜರಿಕೆ ಹೇಳೋದಿಕ್ಕೆ ಒಂದು ಸ್ವಲ್ಪ ಹಿಂದೇಟು ಹಾಕ್ತೀನಿ ಯಾವುದನ್ನೂ ತಕ್ಷಣ ಹೇಳೋದಿಲ್ಲ ಯೋಚನೆ ಮಾಡಿ ಹೇಳ್ತೀನಿ ಅಮೇಲೆ ಅವಳು ಇದು ಅಷ್ಟೇ ಆಂಗ್ಲ ಪದ ಉಪಯೋಗಿಸೋದ್ರಲ್ಲಾಗಲಿ ಆಂಗ್ಲ ಭಾಷೆ ಮಾತಾಡೋದ್ರಲ್ಲಿ ಆಗಲಿ ಆಮೇಲೆ ಯಾವುದೇ ಕೆಲಸ ಆದರೂ ಆರಾಮಾಗೆ ಮಾಡ್ತಾಳೆ ನಾನು ಮಾಡ್ತೀನಿ ಇಲ್ಲ ಅಂತಲ್ಲ ಆದರೆ ಸ್ವಲ್ಪ ಅಜಗಜಾಂತರ ನಮ್ಮಿಬ್ರಿಗೂ ಆಮೇಲೆ ಅವಳು ಇದು ವಾಹನ ಚಲಾಯಿಸೋಕ್ಕೆಲ್ಲ ಬರತ್ತೆ ಆಮೇಲೆ ಅವಳು ತುಂಬ ನೋಡೋರಿಗೆ ಎಲ್ಲ ಒರಟು ಅನ್ನಿಸ್ತಾಳೆ ಆದರೆ ಮನಸ್ಸು ಮಾತ್ರ ಒಳ್ಳೆಯದು ಎಲ್ಲ ರೀತಿಯಿಂದಲೂ ನನಗೆ ತುಂಬನೇ ತುಂಬನೇ ಎಲ್ಲ ವಷಯದಲ್ಲೂ ಸಹಾಯ ಮಾಡ್ತಾಳೆ ನಾವು ಮತ್ತಿಬ್ಬರು ನಾವಿಬ್ರೂ ಎಲ್ಲಾದರೂ ಹೋಗ್ತಾಯಿದ್ರೆ ಎಲ್ಲರೂ ಕೇಳ್ತಾರೆ ಅಯ್ಯೋ ನೀವಿಬ್ರು ಅಕ್ಕ ತಂಗಿನಾ ಗೊತ್ತೆ ಆಗೋದಿಲ್ಲ ತುಂಬನೇ ಡಿಫರೆನ್ಸ್ ಇದೆ ನಿಮ್ಮ ನೀವಿಬ್ರು ಸೇಮ್ ಅಂತ ಇದು ಅಕ್ಕ ತಂಗಿರಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ ತುಂಬ ಜನ ಹೇಳಿದಾರೆ ಆ ಥರ ಆಮೇಲೆ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ ನಾವಿಬ್ರು ಅಕ್ಕ ತಂಗಿ ಅಂತ ಆಮೆಲೇ ಯಾರಾದರೂ ತುಂಬನೇ ಹಾಗನ್ನಿಸುತ್ತೆ ಅವಳು ಓದೋದರಲ್ಲೂ ಓದೋದು ಅಂತಲ್ಲ ಎಲ್ಲದರಲ್ಲೂ ಮುಂದೆ ಸ್ವಲ್ಪ ಯಾವುದಕ್ಕೂ ಏನು ಹೆದರಲ್ಲ ಒಬ್ಬಳೇ ಬೇಕಾದರೆ ಎಲ್ಲಾದರೂ ಹೋಗಿ ಬರೋದು ಎಲ್ಲ ಥರನೂ ಅವಳಿಂದ ನಾನು ತುಂಬ ಕಲ್ತಿದ್ದೀನಿ ಅವಳ ಥರನೇ ಸ್ವಲ್ಪ ಅಂದರೆ ಹೆದರಿಕೊಳ್ಳಲ್ಲ ಮುಂಚಿನಂಗೆ ನೇರ ನುಡಿ ಆ ಥರ ಎಲ್ಲ ಆಮೇಲೆ ಯಾವುದಕ್ಕೂ ಇದು ತುಂಬನೇ ಇದಾಗ್ಬಾರ್ದು ಅಂತ ಅಂದರೆ ಈ ಯಾವ ವಿಷಯಕ್ಕೂ ಹೆದರಬಾರ್ದು ಏನು ಬರುತ್ತೋ ಅದನ್ನು ಇದ್ಮಾಡ್ಬೇಕು ಅಂಥೇಳಿ ಕಲ್ತಿದ್ದೀನಿ ಅವಳಿಂದನೂ ನಾನು ತುಂಬ ಕಲ್ತಿದ್ದೀನಿ ಹಾಗೆನೇ ಆದರೂ ಸ್ವಭಾವ ಹೇಗೆ ಇದ್ದರೂ ಒಂದೇ ಥರ ಇಲ್ಲ ಆದರೂ ಒಂದೊಂದರಲ್ಲಿ ನಮ್ಮಿಬ್ರದ್ದು ಸೇಮ್ ಇದೆ ಒಂದೇ ಥರ ಇದೆ ಸ್ವಭಾವಗಳು ಹಾಗಾಗಿ ನಾವು ಚೆನ್ನಾಗಿ ಅಂದರೆ ಏನು ಆದರೂ ವಿಷಯ ಇದ್ದರೆ ಅವಳು ನನಗೆ ಹೇಳ್ತಾಳೆ ನಾನು ಅವಳಿಗೆ ಹೇಳ್ತೀನಿ ಯಾವುದಾದ್ರು ಹೊಸ ಇವೆಲ್ಲ ಮಾಡೋದು ಆದರೆ ಇಬ್ಬರು ಸೇರಿ ಮಾಡ್ತೀವಿ ಆ ಥರ ಅಂದರೆ ಎಲ್ಲ ಇದರಲ್ಲೂ ವಿಷಯದಲ್ಲೂ ನಾವಿಬ್ಬರೂ ಸೇರಿಕೊಂಡೆ ಮಾಡ್ತೀವಿ ಅಕ್ಕ ತಂಗಿ ಅಂದರೆ ಹಾಗೆ ಅಲ್ವಾ ಹಾಗೆ ಇರಬೇಕು ಅಲ್ವಾ ಆ ಥರ